ಹಲೋ ನಮಸ್ಕಾರ ರೀ ಸರ್ ಇದು ಓಲಾ ಕ್ಯಾಬ್ದು ಅಲ್ವಾ ರೀ ಹಾಂ ರೀ ಸರ್ ಅದು ನಾನು ಕ್ಯಾಬ್ ಬುಕ್ ಮಾಡಿದ್ದೆ ಸರ್ ಅಡ್ವಾನ್ಸ್ ಆಗಿ ನನ್ನದು ನಾಳಿಗೆ ಏರ್ಪೋಟ್ ಹೋಗದ್ದ ಸರ್ ಕ್ಯಾಬ್ ಬುಕ್ ಮಾಡಿದ್ದೆ ಅದಕ್ಕೆ ಕೇಳ್ಲಿಕ್ಕೆ ಮಾಡಿದ್ದೆ ಸರ್ ಎಲ್ಲ ಕ್ಯಾಬ್ ನೀವೇ ಬರ್ತೀರಾ ಯಾರು ಬರ್ತೀರಾ ಅಂತ ಹೇಳಿ ಅಡ್ವಾನ್ಸ್ ಆಗಿ ಬುಕ್ ಮಾಡಿದ್ದೆ ಸರ್ ನಾನು ನಿನ್ನೆ ರಾತ್ರಿನೇ ನಾಳಿಗೆ ನಂಗೆ ಏರ್ಪೋಟ್ ಹೋಗೋದ ರೀ ಮುಂಜಾನೆ ಆರು ಗಂಟೆಗ ನಂದು ಹತ್ತಕ್ಕೆ ಫ್ಲೈಟ್ ಅದು ರೀ ಸರ್ ಇಲ್ಲಿ ಗುಲ್ಬರ್ಗ ಏರ್ಪೋಟ್ ಹೋಗ್ಬೇಕು ರೀ ನಾನು ಬೆಂಗ್ಳೂರು ಹೋಗೋದು ರೀ ಸರ ನನ್ನದು ಜಾಬ್ ಇಂಟ್ರವಿವ್ ಅದ ಅದಕ್ಕೆ ಕೇಳ್ಲಿಕ್ಕೆ ಹಚ್ಚಿದ್ದು ಸರ್ ನಿಮಗೆ ನಿಮ್ಮದೆ ಬುಕ್ ಆಗ್ಯದ ಕ್ಯಾಬು ಅದು ಅಂತ ಎಷ್ಟು ಗಂಟೆಗೆ ಬರ್ತೀರಾ ಸರ್ ನಾಳೆ ನೀವು ಅಂದರೆ ನಾ ಬೇಗ ಬರಬೇಕು ಸರ್ ನನಗೆ ಆರು ಗಂಟೆ ನನ್ನ ಮನೆ ಬಿಡಬೇಕು ಯಾಕಂದರೆ ನಡು ರಸ್ತೆಯಲ್ಲಿ ಅದಕ್ಕೆ ಟ್ರಾಫಿಕ್ ಭಾಳ ಸಿಕ್ತದರಿ ಸರ ಏರ್ಪೋಟ್ ಹೋಗ್ಲಿಕ್ಕೆ ಭಾಳ ಲೇಟ್ ಆಗ್ತದೆ ನಾ ಏರ್ಪೋಟ್ದಾಗ ಹನ್ನೊಂದು ಹತ್ತಕ್ಕೆ ಫ್ಲೈಟ್ ಅದರಿ ನಾ ಎರಡು ಗಂಟೆ ಪೆಹೆಲೆನೆ ಏರ್ಪೋಟ್ದಾಗ ಇರ್ಬೇಕಾಗ್ತದೆ ಚಕ್ಕಿಂಗಾ ಅದು ಇದು ಇರ್ತದೆ ರೀ ಅದಕ್ಕೆ ನೀವು ಜಲ್ದಿ ಮುಂಜಾನೆ ಮನೆಗೆ ನಾ ಆರು ಗಂಟೆಗ್ ಬಿಡ್ಬೇಕು ರೀ ಮನೆ ಅದಕ್ಕೆ ನೀವು ಐದು ಗಂಟೆನೆ ನಮ್ಮ ತಲ್ಪು ಬೇಕು ಆಗ್ತದೆ ರೀ ನಮ್ಮ ಮನೆಗೆ ನೀವು ನಿಮಗೆ ಆಗ್ತದಾ ಇಲ್ಲರಿ ಸರ್ ಬರಲಿಕ್ಕೀಗ ಅದಕ್ಕೆ ಕೇಳ್ಲಿಕ್ಕೆ ಕರೆ ಮಾಡಿದೆ ರಿ ಸರ ನೀವು ಕರೆಕ್ಟ್ ಸಮಯಕ್ಕೆ ಬರ್ತೀರಂದ್ರೆ ನಿಮ್ದು ಕ್ಯಾಬ್ ಬುಕ್ ಮಾಡ್ತೀವಿ ಸರ ಆಲ್ರೆಡಿ ಅಡ್ವಾನ್ಸ್ ಬುಕ್ ಮಾಡಿನಿ ರೀ ನೀವು ಕರೆಕ್ಟ್ ಸಮಯಕ್ಕೆ ಬರ್ತೀರಂದರೆ ನಿಮ್ಮದೆ ಕಂಟಿನ್ಯೂ ಮಾಡ್ತೇನೆ ರೀ ಇಲ್ಲ ಕ್ಯಾನ್ಸಲ್ ಮಾಡ್ತೀನಿ ರೀ ನಾನು ನೀವು ಬರ್ತೀರಲ್ಲ ಸರ್ ಯಾಕಂದರೆ ಸಿಕ್ಕಾಪಟ್ಟೆ ಕ್ಯಾಬ್ ಜನ ಏನು ಮಾಡ್ತಾರಂದರೆ ಬುಕ್ ಮಾಡಿದ ಮೇಲೆ ಪೆಹೆಲೆ ಬುಕ್ಕಿಂಗ್ ತಗೋತಾರೆ ಆಮೇಲೆ ಅಲ್ಲಿ ಕೊನೆ ಸಮಯದಲ್ಲಿ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ರೀ ಅದಕ್ಕೆ ಹಿಂಗೆ ಹೈರಾಣ ಆಗ್ತದೆ ರೀ ಯಾಕಂದ್ರೆ ನಾವು ನಾಳಿಗೆ ಏರ್ಪೋಟ್ ಹೋಗಿ ಬೆಂಗ್ಳೂರ್ಗ್ ಹೋಗೊದ್ದ ರೀ ನಂಗೆ ಅಲ್ಲಿ ಇಂಟ್ರ್ವಿವ್ ಅದ ರೀ ನನ್ನದು ಜಾಬ್ ಇಂಟ್ರ್ ಇಂಟ್ರ್ವಿವ್ ಮತ್ತು ನಾ ಕರೆಕ್ಟ್ ಟೈಮಿಗೆ ಹೋಗಿಲ್ಲಂದ್ರೆ ನಂಗೆ ಜಾಬ್ ಇಂಟ್ರ್ವಿವ್ಗೆ ಫ್ಲೈಟ್ ಮಿಸ್ ಆಗ್ತದೆ ರೀ ಮತ್ತು ಫ್ಲೈಟ್ ಮಿಸ್ ಐತಂದ್ರೆ ನನ್ನ ಇಂಟ್ರ್ವಿವ್ ಮಿಸ್ ಆಗ್ತದೆ ರೀ ಯಾಕಂದರೆ ಇದು ನನ್ನದು ಫಸ್ಟು ಮೊದಲನೇ ಜಾಬ್ ಅದೆರಿ ನಂದು ಆ ಥರ ಏನೂ ಮಿಸ್ಟೇಕ್ ಆಗಲ್ದಪ್ಲೆ ನೋಡ್ಕೊಬೇಕು ರೀ ಅದಕ್ಕೆ ನ ಮಾ ಪೈಲೆನೆ ಎಲ್ಲ ಸ್ಟೆಪ್ಸ್ ತೊಗೊಳ್ತಿನಿ ರೀ ಈ ಥರ ಏನು ಮಿಸ್ಟೇಕ್ ಆಗ್ಬಾಡ್ದು ಅಂತ ಅದಕ್ಕೆ ನಿಮಗೆ ಕಾಲ್ ಮಾಡೆನಿ ರೀ ಈ ಥರ ಏನು ಆಗ್ಬಾರ್ದು ಸೋ ನಿಮಗೆ ಆಗ್ತದಿಲ್ರಿ ಸರ್ ನಾಳೆ ಮುಂಜಾನೆ ಬರ್ಲಿಕ್ಕೆ ಹಾಂ ಆರ್ತ ಆರು ಗಂಟೆಗೆ ಹೊರೊಡೋದು ರೀ ಮನೆಲಿಂದ ನೀವು ಐದಕ್ಕೆ ಬರ್ಬೆಕು ಆಗ್ತದೆ ರೀ ನಮ್ಮ ಮನಿಗೆ ಐದಕ್ಕೆ ಬಂದು ಒಂದು ಮೂವತ್ತು ಕಿಲೋಮೀಟ್ರ್ ಅದ ರೀ ನಮ್ಮ ಮನೆಯಿಂದ ಏಪೋಟು ನಡು ಹಾದಿಯಾಗ ಹೋಗೊ ಮುಂದ ಭಾಳ ಟ್ರಾಫಿಕ್ ಸಿಕ್ತದೆ ರೀ ಎರಡು ಗಂಟೆ ಬೇಕು ರೀ ಹೋಗ್ಲಿಕ್ಕೆ ಏರ್ಪೋಟ್ಗೆ ಹೋಗ್ಲಿಕ್ಕೆ ಹತ್ತು ಗಂಟೆಗೆ ಫ್ಲೈಟ್ ಅದ ರೀ ನನ್ನದು ನಾ ಎರಡು ಗಂಟೆ ಪೈಲಿನೆ ಹೋಗ್ಬೇಕು ಹತ್ತದ ರೀ ಏರ್ಪೋಟ್ದಾಗ ಯಾಕಂದ್ರೆ ಅದು ಚೆಕ್ಕಿಂಗಾ ಲಗೇಜ್ ಚೆಕ್ಕಿಂಗಾ ಸೆಕ್ಯೂರಿಟಿ ಚೆಕ್ಕಾ ಅದು ಎಲ್ಲ ಮಾಡ್ತಾರೆ ರೀ ಆ ಥರ ಇರ್ತದೆ ಅದಕ್ಕೆ ಹಚ್ಚಿದ್ದೆ ಸರ್ ಯಾಕಂದ್ರೆ ಕ್ಯಾನ್ಸಲ್ ಅದೆ ಮಾಡ್ತಿರಿ ಮತ್ತು ಮುಂಜಾನೆ ಬರ್ತಿರಿ ಅಂತ ಹೇಳಿ ಏನು ಎಕ್ಸ್ಟ್ರಾ ಚಾರ್ಜಸ್ ಏನು ಇಲ್ಲಲ್ಲ ರೀ ಆ್ಯಪ್ನಾಗ ಎಷ್ಟು ತೋರ್ಸ್ಯರ ಅಷ್ಟೇ ಇರ್ತದೆ ಅಲ್ಲ ರೀ ಬೇರೆವೇನು ಇರಲ್ಲಲ್ಲ ಹಾಂ ರೀ ಸರ ಅದೇ ಆ ಥರ ಏನು ನಮಗೆ ತೊಂದರೆ ಆಗ್ಬಾರ್ದು ನೋಡಿರಿ ಸರ್ ನೀವು ಬಂದಾಗ ಮತ್ತು ಗಾಡಿ ಗುಡ್ ಕಂಡಿಷನ್ದಾಗ ಇರ್ಬೇಕು ಸರ್ ಯಾಕಂದ್ರೆ ನಮ್ದು ಲಗೇಜ್ ಅದು ಅದ ಮತ್ತು ನಮ್ಮ ನಾನು ಮತ್ತೆ ನನ್ನ ಫ್ರೆಂಡ್ ಇಬ್ಬರು ಇದ್ದೀವಿ ರೀ ಸರ್ ನಾವು ಕೂಡ್ಲಿಕ್ಕೆ ಕಂಫರ್ಟಬಲ್ ಇರ್ಬೇಕು ಸರ್ ಬೇಸ್ಗೆಕಾಲ ಅದ ಶೆಕೆ ಅದು ಆಗ್ತದೆ ರೀ ಎ ಸಿ ಅದ ಇರ್ಬೇಕು ನೋಡಿರಿ ಗಾಡ್ಯಾಗ ಗಾಡಿ ಕಂಡಿಷನ್ ಅದ ಅಲ್ಲರಿ ಸರ್ ಹಾಂ ರೀ ಸರ್ ಮುಂಜಾನೆ ಜಲ್ದಿ ಬರ್ಬೇಕು ರೀ ಹೋಗೋಕ್ಕು ಮುಂದೆ ಏನಾದರೂ ನಾವೇ ನಿಮ್ಮದು ನಾಷ್ಟಾದು ಮಾಡಿಸ್ತಿವಿ ರೀ ಸರ ಆದ್ರೆ ನೀವೂ ಜಲ್ದಿ ಬಂದು ಎಲ್ಲ ನೋಡ್ಕೊಬೇಕಾತ್ತದೆ ರೀ

ಯಾಕಂದ್ರೆ ನಮ್ಮದು ಇಂಪೋರ್ಟೆನ್ಟ್ ಅದ ರೀ ಇದು ನಂದು ಮೊದಲೇ ಜಾಬ್ ಅದರಿ ಈಗಿನ್ನೂ ಇಂಜಿನಿಯರಿಂಗ್ ಮುಗ್ದದೆ ರೀ ಬೆಂಗ್ಳೂರ್ನಾಗ ಐ ಟಿ ಕಂಪ್ನಿನಾಗ ಜಾಬಿಗೆ ಕರ್ದಾರ ರೀ ನಾಳೆಗೆ ಇಂಟ್ರವ್ಯೂವ್ ಅದ ರೀ ಅದು ಎಲ್ಲ ಪ್ರಿಪರೇಷನ್ ಆಗ್ಯಾದ ರೀ ಮತ್ತು ಹೋಗೊ ಮುನ್ನ ಪ್ರಿಪರೇಷನ್ ಮಾಡೋದು ಇರ್ತದೆ ರೀ ಏನು ಡಿಸ್ಟಬೆನ್ಸ್ ಇದು ಇರ್ಬಾರ್ದು ರೀ ಹಾಡೋದು ಹಚ್ಬಾರ್ದು ನೋಡಿರಿ ಕ್ಯಾಬಿನಾಗ ಹಾಂ ರೀ ಐತ್ರಿ ಅದು ಎಷ್ಟು ಎಕ್ಸ್ಪೆನ್ಸಿವ್ ಆಗ್ತದೆ ರೀ ಕ್ಯಾಬಿನದು ರೇಟ ಮುನ್ನೂರು ರೂಪಾಯಿ ಅಂದ್ರೆ ಜಾಸ್ತಿ ಆಗ್ತದೆ ರೀ ಸರ ಕಮ್ಮಿ ಮಾಡಿರಿ ಮತ್ತು ಎಕ್ಸ್ಟ್ರಾ ಚಾರ್ಜಸ್ ಏನು ಇರ್ಬಾಡ್ದು ನೋಡಿರಿ ಅಲ್ಲಿ ಹೋಗಿದ್ದ ಮ್ಯಾಲೆ ಇಲ್ಲ ಎಕ್ಸ್ಟ್ರಾ ಚಾರ್ಜಸ್ ಆಗ್ತದೆ ರೀ ಹಂಗೆ ಹಿಂಗೆ ಅನ್ಬಾರ್ದು ಮತ್ತು ಕ್ಯಾನ್ಸಲ್ ಅದು ಮಾಡ್ಬಾರ್ದು ಇಲ್ಲ ಅಷ್ಟು ಟೈಮಿಗೆ ಯಾಕಂದ್ರೆ ನಿಮ್ಮ ಮ್ಯಾಲೆ ಭರೊಸಾ ಮಾಡಿ ಕೊಡ್ತಿವಿ ರೀ ಇಲ್ಲಾಂದ್ರೆ ನಾವು ಬೇರೆದು ಗಾಡಿ ವ್ಯವಸ್ಥೆ ಮಾಡ್ಕೋತಿವಿ ರೀ ಸರ್ ನಿಮಗೆ ಆಗ್ತಂದ್ರೆ ಹ್ಞೂ ಅಂತೇಳಿ ರೀ ಬರ್ತಿವಿ ಅಂತ ಹೇಳಿರಿ ಸರ್ ಇಲ್ಲ ಆಗೋಲ್ಲ ಅಂತ ಹೇಳಿಬಿಡಿ ಬರಂಗೆ ಇಲ್ಲ ಸರ್ ನಾವು ಹಾಂ ರೀ ಸರ್ ಹೌದು ರೀ ಹಾಗಲ್ಲಾ ನೂ ನಮಗೆ ಕ್ಯಾಬ್ ಯಾಕಂದ್ರೆ ನಮ್ಮದು ನಮ್ಮದು ವೊನ್ ಪರ್ಸ್ನಲ್ ವೆಹಿಕಲ್ನು ಇಲ್ಲ ರೀ ಮತ್ತು ಯಾರೂ ನಮಗೆ ಬಿಡೋರಿಲ್ಲ ಸರ್ ಅದಕ್ಕೆ ಕ್ಯಾಬ್ ಬುಕ್ ಮಾಡ್ಲಿತೀವಿ ನಾವು ನೀವು ಕರೆಕ್ಟ್ ಟೈಮಿಗೆ ಬರಬೇಕು ಮತ್ತು ಗಾಡಿ ಚಂದನ್ ತಗೊಂಡು ಬನ್ರಿ ಸರ್ ಅದು ಕಂಡಿಷನ್ ಇದ್ದಿದ್ದು ಲೈಟು ಅದು ಇದಿದ್ದು ಯಾಕಂದರೆ ಮುಂಜಾನೆ ಐದಕ್ಕಿನ್ನೂ ಕತ್ತಲೆ ಇರ್ತದೆ ರೀ ಈಗ ಬೆಳಕಾಗಾಂಗೆ ಇಲ್ಲರಿ ರೋಡ್ನು ಅಷ್ಟು ಚ ಕರೆಕ್ಟ್ ಇಲ್ಲರಿ ಅದು ಟ್ರಾಫಿಕ್ ಅದೂನೂ ಇರ್ತದೆ ರೀ ಗಾಡಿ ಚಂದಂದು ಇರ್ಬೇಕು ನೀವು ಗಾಡ್ಯಾಕ ಆರಾಮ್ ಕೂತ್ ಹೋದೆವು ಅಂದ್ರೆ ನಮಗಲ್ಲಿ ಇಂಟ್ರವ್ಯೂವ್ದು ಕೊಡ್ಲಿಕ್ಕೆ ಹೈರಾಣ ಹೋಗಂಗಿಲ್ಲ ರೀ ಫ್ಲೈಟ್ ಇನ್ನೊಂದು ಗಂಟೆನಾಗ ಹೋಗ್ತದೆ ರೀ ಅಲ್ಲಿ ಇಂಟ್ರವ್ಯೂವ್ದಾಗ ನಾವು ಫ್ರೆಶ್ ಆಗಿರ್ತಿವಿ ರೀ ಸರ್ ಗಾಡಿ ಚಂದನ ತೊಗೊಂಡು ಬರ್ಬೇಕು ರೀ ಸರ್ ಸರ್ ರೀ ಸರ್